ಹಲೋ ನಮಸ್ಕಾರ ರೀ ಬಸ್ವೇಶ್ವರ ಖಾನಾವಳಿ ಏನು ರೀ

ಇಲ್ಲ ಬಸವೇಶ್ವರ ಖಾನಾವಳಿ ರೀ ರೊಟ್ಟಿ ಇವತ್ತಿನ ವಿಶೇಷ ಎಣ್ಗಾಯಿ ಪಲ್ಯ ಮಾಡಿವಿ ರೀ ಎಣ್ಗಾಯಿ ಪಲ್ಯ ಸಣ್ಗಾಯಿ ಪಲ್ಯನೂ ಐತೆ ರೀ ಆಮೇಲೆ ಬ್ಯಾಳೆ ಐತೆ ರೀ ಅನ್ನ ಸಾರು ಐತೆ ರೀ ಚಿತ್ರಾನ್ನ ಐತೆ ಮೊಸರನ್ನ ಐತೆ ರೀ ಹೋಳಿಗೆನೂ ಐತೆ ರೀ ವಿಶೇಷ ಹೋಳಿಗೆ ಅಂದರೆ ಹೂರಣ ಹೋಳಿಗೆನೂ ಸಿಗ್ತವೆ ರೀ ಶೇಂಗಾದ ಹೋಳಿಗೆನೂ ಸಿಗ್ತವೆ ರೀ

ಇವತ್ತು ಮಾಡಿದ್ದು ಇರೋ ಒಂದು ಆರ್ಡ್ರು ಇತ್ತು ಅದಕ್ ಮಾಡಿದ್ವಿ ಬಿಸಿ ಬಿಸಿ ಹೂರ್ಣ ಹೋಳಿಗೆನೂ ಅದಾವೆ ಶೇಂಗಾದ ಹೋಳಿಗೇನೂ ಅದಾವೆ ರೀ ಹೋಳಿಗೆಗೆ ಎಕ್ಸ್ಟ್ರಾ ಚಾರ್ಜ್ ಆಗ್ತೈತೆ ರೀ ಹ್ಞೂ ರೀ ಹ್ಞೂ ರೀ ಸಾದಾ ಊಟ ಆದರೆ ಎಂಬತ್ತು ರೂಪಾಯಿ ರೀ ಹೋಳಿಗೆ ಊಟ ನೂರ ಹತ್ತು ರೂಪಾಯಿ ರೀ ಹ್ಞೂ ರೀ ಹಾಂ ಮೂವತ್ತು ರೂಪಾಯಿ ಹೋಳಿಗೆದು ಹಿಡಿತೀವಲ್ಲ ರಿ ಹ್ಞೂ ರೀ ಹ್ಞೂ ರೀ ಮನೆಗೆ ಎಕ್ಸ್ಟ್ರಾ ಚಾರ್ಜ್ ಆಗ್ತೈತೆ ರೀ ಎಕ್ಸ್ಟ್ರಾ ಚಾರ್ಜ್ ಆಗ್ತೈತೆ ಎಕ್ಸ್ಟ್ರಾ ಚಾರ್ಜ್ ಆಗ್ತೈತೆ ರೀ ಹ್ಞೂ ರೀ ಹ್ಞೂ ರೀ ಆಯ್ತು ರೀ ಆಯ್ತು ರೀ ಆಯ್ತು ರೀ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಕೇಳಿದ್ರೆ ಅನುಕೂಲ ಆಗ್ತದೆ ಅಂದ್ರೆ ಭಾಳಷ್ಟು ಆರ್ಡ್ರು ಭಾಳ ಇತ್ತು ಅಂದ್ರೆ ಇಲ್ಲಂದ್ರೆ ಹನ್ನೊಂದರ ಸುಮಾರು ಒಂದು ನಾಲ್ಕೈದು ಊಟ ಅಂದ್ರೆ ಹನ್ನೊಂದರ ಸುಮಾರು ಹೆಂಗಾರೂ ಮಾಡಿ ಕಳಿಸಿಕೊಡ್ತೀವಿ ರಿ ಜರ್ಗಂದ್ರ್ ನೀವು ಹತ್ತೂವರೆ ಹನ್ನೊಂದಕ್ಕೆ ನೆನ್ಪು ಮಾ ಬೆಳಿಗ್ಗೆ ನೆನ್ಪು ಮಾಡಿರಿ ಹತ್ತೂವರೆ ಹನ್ನೊಂದಕ್ಕೆ ಕಟ್ಸಿ ಇಟ್ಟಿರ್ತೀನಿ ನಿಮ್ಗೆ ಒಂದು ಗಂಟೆ ಬೇಕಂದ್ರೆ ಒಂದು ಗಂಟೆಗೆ ಇದು ಕೊಡ್ತೀನಿ ಬಿಸಿ ಬಿಸೀದವಾಗೆ ನಾ ಕಳಿಸಿ ಕೊಡ್ತೀನಿ ನಾಳೆನೂ ಇರ್ತೈತೆ ನಾಳೇನೂ ಇರ್ತೈತೆ ರೀ ಹ್ಞೂ ರೀ ಹ್ಞೂ ಬೇಕಾರೆ ಮಾಡಿ ಕಳಿಸ್ತೇವೆ ರೀ ಆಯ್ತು ರೀ ಆಯ್ತು ರೀ ಆಯ್ತು

ಹೌದು ರೀ ಅಲ್ಲೇ ಕಳಿಸಿ ಕೊಡಿರಿ ಕಳಿಸಿ ಕೊಡಿರಿ ಲೊಕೇಶನ್ ಹಾಕಿ ರೀ ಹಾಂ ನಾ ಕಳಿಸಿ ಕೊಡ್ತೇನೆ ರೀ ಆಯಿತು ರೀ ನಮಸ್ಕಾರ ನಮಸ್ಕಾರ ರೀ